ಹಾಂ ಹೇಳಿ ಸರ್ ಹಾಂ ಹೇಳಿ ಸರ್ ಗಣೇಶ್ ಸರ್

ಸರ್ ಗದಗದಿಂದ ಇಲ್ಲಿ ನಿಯರೆಸ್ಟ್ ಯಾವುದು ಚೆನ್ನಾಗಿ ಪ್ಲೇಸಸ್ ಅದ ಸರ್ ನೋಡಲಿಕ್ಕೆ

ಸರ್ ಅವಕ್ಕೆ ಹೋಗ್ಲಿಕ್ಕೆ ಏನಿದೆ ಟ್ರಾವೆಲ್ಲಿಂಗ್ ಏನು ವ್ಯವಸ್ಥೆ ಇದೆ ಸರ್ ತಮ್ಮಲ್ಲಿ ಕಾರು ಟ್ಯಾಕ್ಸಿ ರೀ ಸರ್ ನಾವು ಒಂದು ಐದು ಜನ ಇದೀವ್ ಸರ್ ಫ್ಯಾಮ್ಲಿ ಹ್ಞೂ ಸರ್ ಎಷ್ಟು ಆಗ್ಬೋದು ಸರ್ ರೆಂಟ್ ಒನ್ ಡೇ ಅಗ್ಬೋದ ಸರ್ ಟ್ರಿಪ್ ಎರಡು ಡೇ ಆಗುತ್ತ ಸರ್ ಎಲ್ಲ ತೋರಿಸ್ಲಿಕ್ಕೆ ಹೌದ್ ಸರ್ ಎರಡು ದಿವ್ಸ ಬೇಕಾಗತ್ ಸರ್ ಸ್ಟೇ ಮಾಡ್ಲಿಕ್ಕೆ ಎಲ್ಲಿಯಾರು ನಮಗೆ ಲಾಡ್ಜಿಂಗ್ ಎಲ್ಲ ವ್ಯವಸ್ಥೆ ಮಾಡಿ ಕೊಡ್ತೀರಿ ಸರ್ ಹಾಂ ಫ್ಯಾಮ್ಲಿ ಇರಲಿಕ್ಕೆ ಅನ್ಕೂಲ ಇದೆ ಅಲ್ಲ ಸರ್ ಫುಡ್ ಅಂಡ್ ಎಲ್ಲ ಚೆನ್ನಾಗ್ ಇರೋ ಓಕೆ ಸರ್ ಹಾಗಾದ್ರೇ ಹೌದ ಸರ್ ಸರ್ ಯಾರು ಅಲ್ಲೀ ಈಗ ಬದಾಮಿಗೆ ಹೋದರೆ ಮತ್ತು ಐಹೊಳೆ ಪಟ್ಟದಕಲ್ಲು ಯಾರು ಗೈಡ್ ಇರ್ತಾರೆ ಸಿಕ್ತಾರಲ್ಲ ಸರ್ ಅಲ್ಲಿ ನಮಗ್ ಹೇಳಲಿಕ್ಕೆ ಹ್ಞೂ ಸರ್ ಮತ್ತು ಅಲ್ಲಿಂದ ಎಲ್ಲ ಕವರ್ ಆಗ್ಬೋದು ಅಲ್ಲ ಸರ್ ನಮ್ಗೆ ನಿಯರ್ ಆಗ್ಬೋದು ಅಲ್ಲ ಹ್ಞೂ ಸರ್

ಹೌದು ಅಲ್ಲ ಸರ್ ಓಕೆ ಎಲ್ಲ ಎಷ್ಟು ರೆಂಟ್ ಎಷ್ಟು ಆಗ್ಬೋದು ಸರ್ ಟೋಟಲ್ ಎಷ್ಟು ಅಮೌಂಟ್ ಆಗ್ಬೋದು ಹ್ಞೂ ಸರ್ ಹಾಂ ಸರ್

ಓಕೆ ಸರ್ ಅಮೌಂಟು ಈಗ ಪೇ ಮಾಡ್ಬೇಕೋ ಸರ್ ನಾವು ಅಡ್ವಾನ್ಸ್ ಕಟ್ಬೇಕೋ ಸರ್ ಏನು ಹಾಂ ಹಾಂ ಆನ್ಲೈನ್ ಪೇಮೆಂಟ್ ಮಾಡ್ಬೋದ ಸರ್

ಓಕೆ ಸರ್ ಓಕೆ ನಾಪ್ಕೋ ಓಕೆ ತ್ಯಾಂಕ್ ಯು ಸರ್ ಓಕೆ ಸರ್ ಟ್ಯಾಂಕ್ ಯು ಸರ್ ಟ್ಯಾಂಕ್ ಯು ಸರ್ ತ್ಯಾಂಕ್ ಹ್ಞೂ